ಗಾಯನವನ್ನು ಪ್ರಾರಂಭಿಸಲು ಹಾಡಿ ಹಾಡಿಯೇ ಬರಬೇಕು ಅಂದರೆ ನಾವು ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡಬೇಕು ಅಂದರೆ ಸುಮ್ಮನೆ ಇರುವಾಗ ಸಹಾ ನಾವು ಹಾಡನ್ನು ಹೇಳ್ತಾಯಿರಬೇಕು ಹಾಡಿ ಹಾಡಿ ರಾಗ ಅಂತ ನಾವು ಹೇಗೆ ಹೇಳ್ತೇವೆ ಹಾಗೆಯೇ ಯಾವುದೇ ಇರಲಿ ಹಾಡನ್ನು ನಾವು ಹಾಡ್ತಾಯಿರಬೇಕು ಹಾಡೋದ್ರಿಂದ ನಮ್ಮ ರಾಗ ಕೂಡ ಒಳ್ಳೆ ಆಗ್ತದೆ ಮತ್ತೆ ನಮ್ಮ ಸ್ವರ ಸಹಾ ಹಾಡಿದ ಹಾಡಿನ ಮೂಲಕ ಒಳ್ಳೆಯದಾಗಿರ್ತದೆ ಹಾಡನ್ನು ನಾವು ಎಲ್ಲದ್ರ ಮೂಲಕ ಸಹಾ ಹಾಡ್ಬೋದು ಅಂದರೆ ಪಾಠದ ಮೂಲಕ ಹಾಡ್ಬೋದು ಅಥವಾ ಟಿವಿ ರೇಡಿಯೋ ಇದು ಕೇಳುವುದರಿಂದ ಕೂಡ ನಾವು ಹಾಡ್ಬೋದು ಸಲಹೆ ಏನೆಂದ್ರೆ ನಾವು ಯಾವುದಾದ್ರು ಹ ಹಾಡಿನ ತರಗತಿಗಳಿಗೆಲ್ಲ ಸೇರಿದರೆ ಅದರಲ್ಲಿ ನಮಗೆ ಅವರು ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ ಅಂದರೆ ಫಸ್ಟಿಂದ ನಾವು ಯಾವ ಯಾವ ಥರ ಹಾಡಬೇಕು ಯಾವ ಹಾಡಿಗೆ ಯಾವ್ದು ಹಾಡಬೇಕು ಮತ್ತೆ ಅದರ ಅದರ ಘಾಟಿ ಎಲ್ಲ ಉಂಟು ಒಂದೊಂದು ಸ್ವರಗಳೆಲ್ಲ ಉಂಟು ಅದನ್ನೆಲ್ಲ ನಮಗೆ ಅದರಲ್ಲಿ ಒಳ್ಳೆ ಕಲಿಸ್ತಾರೆ ಅದು ಕ ಅದು ಕಲಿಯುವುದರ ಮೂಲಕ ನಮಗೆ ಹಾಡು ನಮ್ಮ ಸ್ವರ ಸಹಾ ಇಂಪ್ರೂವ್ ಆಗ್ತದೆ ಮತ್ತೆ ನಾವು ಯಾವುದಾದ್ರೂ ದೊಡ್ಡ ಕಾಂಪಿಟೇಶನ್ಗಳಿಗೆಲ್ಲ ಹೋಗ್ಬೋದು ಹಾಡಿನ ಮೂಲಕವೇ ಹೆಸರು ಕೂಡ ಮಾಡ್ಬೋದು ನಮ್ಮ ನನ್ನ ಸಲಹೆ ಏನೆಂದ್ರೆ ಹಾಡನ್ನು ಹಾಡಿ ಹಾಡಿ ಬರುವಂಥದ್ದು ಒಮ್ಮೆ ಒಂದೇ ಸಲ ಹಾಡ್ತೇನೆ ಅಂತ ಹೇಳಿದರೆ ಸಾಧ್ಯ ಇಲ್ಲ ನಾವದನ್ನು ಪುನರಾವರ್ತಿತ ಮಾಡ್ತಾಯಿರಬೇಕು ಹಾಡ್ತಾಯಿರಬೇಕು ಹಾಡಿ ಹಾಡಿ ರಾಗ ಅಂತ ಹೇಳೋದು ಅದಕ್ಕೆ ಹಾಡೋದ್ರಿಂದ ಹಾಡು ಒಂದೇ ಅಲ್ಲ ಅದರೊಟ್ಟಿಗೆ ಸ್ವಲ್ಪ ಭಾವಗೀತೆ ಒಂದೇ ರೀತಿಯ ಹಾಡುಗಳನ್ನು ಹಾಡುವುದಕ್ಕಿಂತ ಅದರಲ್ಲಿ ಒಂದು ಭಾವಗೀತೆ ಜನಪದ ಗೀತೆ ಅಥವಾ ದೇಶಭಕ್ತಿ ಗೀತೆ ಹೀಗೆ ಬೆ ಭಕ್ತಿಗೀತೆ ಹಿ ಇತರ ಸುಮಾರು ಗಾಯನ ವಿಧಗಳಿವೆ ಅದನ್ನೆಲ್ಲ ನಮ್ಮ ಹಾಡಿನಲ್ಲಿ ನಾವು ಪಾಲಿಸ್ಕೊಳ್ಳಬೇಕು ಅನುಸರಿಸಬೇಕು ಅದನ್ನು ಹೇಗೆ ಅಂದರೆ ನಮಗೆ ಕೆಲವು ಹಾಡು ಹಾಡು ಹಾಡಲಿಕ್ಕೆ ಇಷ್ಟ ಇರ್ತದೆ ಆದರೆ ಅದನ್ನು ಅದರ ಹಾಡುವ ಶೈಲಿ ಬೇರೆ ಇರ್ತದೆ ಅದನ್ನು ನಾವು ಇ ಈ ಈ ಇಂಟರ್ನೆಟ್ಟಲ್ಲಿ ನೋಡ್ಬೋದು ಅಥವಾ ನಮಗೆ ಈ ಬೆಸ್ಟ್ ಅಂತ ಹೇಳಿದರೆ ನಾವು ಯಾವುದಾದ್ರೂ ಸಂಗೀತ ತರಗತಿಗಳಿಗೆ ಹೋದರೆ ಅಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ ಅವರು ಅದರಿಂದ ನಮ್ಮ ಹಾಡು ಕೂಡ ಇಂಪ್ರೂವ್ ಆಗ್ತದೆ ಹಾಡು ಕೇಳುವುದರ ಮೂಲಕ ನಮ್ಮ ಹಾಡಿನ ಒಂದು ನಮಗೀಗ ಟಿವಿ ಶೋಗಳಲ್ಲೆಲ್ಲ ಸುಮಾರು ಹಾಡಿನ ಪ್ರೋಗ್ರಾಮ್ಗಳು ಬರ್ತದೆ ಅದನ್ನು ಸ್ವಲ್ಪ ನೋಡಬೇಕು ಅದರಲ್ಲವ್ರು ಹೇಗೆ ಹೇಗೆ ಹಾಡ್ತಾರೆ ಮತ್ತೆ ಅವರ ಧಾಟಿ ಹೇಗಿದೆ ಅದೆಲ್ಲ ನಾವದನ್ನ ಸ್ವಲ್ಪ ಸ್ವಲ್ಪ ನೋಡಿ ಕಲಿಬೇಕು ಅದು ಸಹಾ ಇದರಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ಉಪಯುಕ್ತ ಉಂಟು